ಅಲೋ ಸಾರ್ ಒಂದು ಹತ್ತು ನಿಮ್ಷದ ಮುಂಚೆ ನಾನು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಮನೆ ಅಡ್ರಸ್ಸಿಗೆ ತುಮಕೂರು ಬಟವಾಡಿ ಕ್ಯಾತಸಂದ್ರ ರೋಡ್ ಮನೆ ನಂಬರ್ ಫೈಯ್ ಸೆವೆನ್ ಒನ್ ಫೈಗೆ ನಾನು ಒಂದು ಕ್ಯಾಬನ್ನು ಬುಕ್ ಮಾಡಿದ್ದೆ ಅಂದರೆ ಕ್ಯಾಬ್ನವರು ತುಂಬ ಸೇಫಾಗಿ ಕರ್ಕೊಂಡ್ಬಂದು ರೀಚ್ ಮಾಡ್ತಾರೆ ನಮಗೆ ಕಷ್ಟ ಇರೋಲ್ಲ ಅಡ್ರಸ್ ಹುಡುಕಂಬರದು ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಆದರೆ ಕ್ಯಾಬ್ ಬುಕ್ ಮಾಡಿದ್ದು ಯಾತಕ್ಕೆ ಅಂದರೆ ನಮ್ಮ ಮನೆ ನಮ್ಮ ಮ ನನ್ನ ಮನೆಯಿಂದ ಅಪ್ಪಾಜಿ ಅಮ್ಮ ನಮ್ಮ ಮನೆಗೆ ಬರ್ತಿದ್ದರು ಅವರಿಗೆ ಅಡ್ರಸ್ ಗೊತ್ತಿಲ್ಲ ಸೊ ಅದಕ್ಕಾಗಿ ನಾನು ಒಂದು ಕ್ಯಾಬನ್ನು ಬುಕ್ ಮಾಡಿದ್ದೆ ಆದರೆ ಆ ಕ್ಯಾಬು ಹೇಗೆ ಅವರಿಗೆ ಗುರ್ತಿಸ್ಬೇಕೆಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅದಕ್ಕಾಗಿ ನಾನು ಬ ಅವರು ಬಸ್ಸಿಗೆ ಬರ್ತಿದ್ದಾರೆ ಅದಕ್ಕಾಗಿ ನಾನು ಏನು ಮಾಡಿದೆ ನಾನು ಕ್ಯಾಬನ್ನು ಬುಕ್ ಮಾಡಿದ್ದೆ ಬುಕ್ ಮಾಡಿದ್ದನ್ನು ನಾನು ಇವಾಗ ಕ್ಯಾನ್ಸಲ್ ಮಾಡ್ತಿದ್ದೀನಿ ಕ್ಯಾನ್ಸಲ್ ಮಾ ಕ್ಯಾನ್ಸಲ್ ಮಾಡಿದ್ದೀನಿ ನಾನು ಕ್ಯಾಬ್ ಬುಕ್ ಮಾಡ್ವಾಗ್ಲೇ ನಾನು ನಾನು ಕ್ಯಾಬ್ ಬುಕ್ ಮಾಡಿದ್ದ ಚಾಲಕರಿಗೆ ಮುಂಚೆಯೇ ಹಣವನ್ನು ನಾನು ಪಾವತಿ ಮಾಡಿದ್ದೆ ಪಾವತಿ ಮಾಡಿದ್ದೆ ಇವಾಗ ಆ ಹಣವನ್ನು ನಾನು ಯಾವ ಖಾತೆಯಿಂದ ನಿಮಗೆ ಹಣವನ್ನು ಪೇ ಮಾಡಿದ್ದೆನೋ ಅದೇ ಹಣವ ಆ ಹಣವನ್ನು ನನ್ನ ಖಾತೆಗೆ ಮತ್ತೆ ನೀವು ರೀಪೇಮೆಂಟ್ ರೀಪೇಮೆಂಟ್ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೋತಿದ್ದೀನಿ ಬೈ ಮಿಸ್ಟೇಕ್ ಕ್ಯಾಬು ಕ್ಯಾನ್ಸಲ್ಲಾಯಿತು ಸೋ ಬೇಜಾರಾಗಬೇಡಿ ನಾನು ಫುಷ್ಟ್ ಫಸ್ಟೇ ಅಮೌಂಟ್ ಪೇ ಮಾಡಿದ್ದೆ ಆದರೆ ಇವಾಗ ಕಾರಣಾಂತರ್ದಿಂದ ಹೇಳದ್ನಲ ಕಾರಣ ಸೊ ನೀವು ನೀವು ಸೇಫಾಗಿ ತೊಗೊಬಂದು ಬಿಡ್ತೀರ ಅಂತೇಳ್ಬಿಟ್ಟು ನಾನು ಕಾ ಕ್ಯಾಬನ್ನು ಬುಕ್ ಮಾಡಿದ್ದೆ ಬಟ್ ಅವರಿಗೆ ಕ್ಯಾಬಲ್ಲಿ ಹೆಂಗ್ ಬರಬೇಕಂತ ಗೊತ್ತಾಗ್ದಲೇ ಇರೋದರಿಂದ ಅವರು ಬಸ್ಸಲ್ಲೇ ಬರ್ತಿದ್ದಾರೆ ಹಂಗಾಗಿ ನಾನು ಕ್ಯಾಬನ್ನು ಕ್ಯಾನ್ಸಲ್ ಮಾಡ್ತಿದ್ದೀನಿ ಕ್ಯಾನ್ಸಲ್ ಆಗಿರೋದರಿಂದ ನಾನು ಮುಂಚೆಯೇ ಅಮೌಂಟನ್ನು ನಾನು ನಿಮಗೆ ಪೇ ಮಾ ಪಾವತಿ ಮಾಡಿದ್ದೆ ಅದೇ ಹಣವನ್ನು ನೀವು ಇವಾಗ ಕ್ಯಾಬಿನ ಹಣವನ್ನು ಊಬರ್ ಅಥವಾ ಓಲೋ ವಾಲೆಟ್ಟಿಗೆ ಹಿಂತಿರ್ಗುಸ್ಬೇಕೆಂದು ನಾನು ನಿಮ್ಮ ಹತ್ರ ಕೇಳ್ಕೋತಿದ್ದೀನಿ ಅದೇ ಅಕೌಂಟಿಗೆ ನೀವು ಈಗ ಅಂದರೆ ಇನ್ನೊಂದು ಹತ್ತು ಎರಡು ನಿಮ್ಷದೊಳಗೆ ಮುಂಚೆನೇ ಹಿಂದೆನೆ ನನ್ನ ನಂಬರು ನನ್ನ ನಂಬರು ಅಲ್ಲ ಅದ್ರಲ್ಲೇ ಇಶ್ಯೂ ಆಗಿದೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಬ್ಯಾಕ್ ನಾನು ನಿಮಗೆ ಬುಕ್ ಮಾಡಿದ್ದಿದ್ದು ಹಂಗಾಗಿ ನೀವು ಅಮೌಂಟ್ ಅದೇ ಹಣವನ್ನು ನಮಗೆ ಪಾವತಿ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೋತಿದ್ದೀನಿ